ಕನ್ನಡದಲ್ಲಿ ಹಲವಾರು ಗಾದೆಗಳನ್ನು ಹಾಗೆ ನುಡಿಗಟ್ಟುಗಳನ್ನು ಹೊಂದಿವೆ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಹೀಗೆ ಹಲವಾರು ಗಾದೆಗಳನ್ನು ನಾವು ಈ ಥರ ಗಾದೆಗಳನ್ನು ಕಾಣ್ತೀವಿ ನಾವು ಏನೇ ಮಾತಾಡಬೇಕಾದ್ರು ಕೂಡ ಆ ಮಾತು ಒಂದು ಹಿಡಿತದಲ್ಲಿರಬೇಕು ಹಾಗೆ ಅದು ಸೌಜನ್ಯವಾಗಿರಬೇಕು ಆ ಮಾತು ಆಡಬೇಕಾದ್ರೆ ನಾವು ಒಳ್ಳೆ ಮಾತುಗಳನ್ನೇ ಆಡಬೇಕು ಅದರಿಂದ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಅಂತ ಹೇಳೋದು ಹೀಗೆ ಹಲವಾರು ಗಾದೆಗಳನ್ನು ನಾವು ಕಾಣ್ತೇವೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತಾರೆ ಹೀಗೆ ಹೀಗೆ ಹೇಳಲು ಒಂದು ನಮ್ಮ ಮಾತುಗಳು ಸರಿಯಾಗಿರಬೇಕು ಮತ್ತೆ ನಾವು ಆಡುವ ಮಾತುಗಳು ಮತ್ತೊಬ್ಬರನ್ನು ನೋಯಿಸುವಂತಿರಬಾರದು ಗಾದೆ ಮಾತುಗಳು ಹಿಂದಿನಿಂದ ಬಂದಿರ್ತಕ್ಕಂಥ ಮಾತುಗಳು ಗಾದೆ ಸುಳ್ಳಾದರೂ ವೇದ ಸುಳ್ಳಾಗದು ಎಂಬ ಎನ್ನುವ ಮಾತನ್ನು ಕೇಳಿದ್ದೀವಿ ಆದರೆ ಗಾದೆ ಹಿಂದೆ ನಡೆದರೆ ಅದು ಸತ್ಯಕ್ಕೆ ಹತ್ತಿರವಾದಂಥ ವಿಚಾರವಾಗಿದೆ ಗಾದೆಗಳು ಒಂದು ವಿಚಾರವನ್ನು ಒಂದು ವಿಷಯವನ್ನು ಇಟ್ಟುಕೊಂಡು ಒಂದು ವಾಕ್ಯದಲ್ಲಿ ಹೇಳೋಕಂತ ಹೇಳಿರುವಂಥ ವಿಷಯವೇ ಈ ಗಾದೆಗಳು ಗಾದೆ ಒಂದು ವಾಕ್ಯದಲ್ಲಿ ಹೇಳಿರ್ತಕ್ಕಂಥ ಒಂದು ವಿಚಾರವೇ ಗಾದೆ ಅದು ಹಲವಾರು ರೀತಿಯಲ್ಲಿ ಪದಗಳ ಅರ್ಥವನ್ನು ನೀಡುತ್ತೆ ಕೂಸು ಹುಟ್ಟೋಕೆ ಮುಂಚೆ ಕುಬ್ಬಸ ತಗೊಂಡ್ಬಂದ್ರು ಅಂತ ಕೂಸು ಹುಟ್ಟೋಕೆ ಮುಂಚೆ ಕುಬ್ಬರ ತಗೊಂಡ್ಬಂದ್ರು ಅಂತ ಅಂದ್ರೆ ಇಲ್ಲಿ ಇನ್ನೂ ಏನು ಆಗಿರೋಲ್ಲ ಆಗಲೇ ಕೂಸು ಹುಟ್ಟಿರೋಲ್ಲ ಅಂದರೆ ಕೆಲಸ ಆಗಿರೋಲ್ಲ ಅವಾಗಲೆ ಅದನ್ನು ತಂದರು ಅಂತರ್ಥ ಅಂದರೆ ಆ ಕೆಲಸನ ಅದಕ್ಕಿಂತ ಮುಂಚೆ ಮಾಡಿದ್ರು ಅಂಥೇಳು ಅರ್ಥವನ್ನು ನೀಡುತ್ತೆ ಹೀಗೆ ಕೆಲವು ಕೆಲಸಗಳು ಅದಕ್ಕೇನು ಬೇಕು ಅದಷ್ಟನ್ನೇ ಮಾಡಬೇಕು ಅದಕ್ಕಿಂತ ಜಾಸ್ತಿ ಮಾಡ್ದ್ರೆ ಈ ಥರ ಆಗುತ್ತೆ ಅಂಥೇಳೋದೆ ಈ ಗಾದೆಗಳು